ಭಾರತವು ಇತ್ತೀಚೆಗೆ ಅನೇಕ ಹವಾಮಾನ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅವುಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಕಡೆ ಚಂಡಮಾರುತದಂತಹ ಸಮಸ್ಯೆಯನ್ನು ನಾವು ಕಾಣಬಹುದು ಇನ್ನು ಕೆಲವೆಡೆ ಅತಿಯಾದ ಮಳೆಯಾಗ್ತಾಯಿದೆ ಕೆಲವೊಂದು ಕಡೆ ಮಳೆಯೇ ಬಾರದೆ ಬರಗಾಲ ಬರುವ ಪರಿಸ್ಥಿತಿಯಾಗಿದೆ ಇದರ ಜೊತೆಗೆ ಹಸಿರು ಮನೆ ಪರಿಣಾಮ ಕೂಡ ಹವಾಮಾನ ಸಮಸ್ಯೆಗಳಲ್ಲಿ ಮುಖ್ಯವಾದದ್ದು ಇನ್ನು ನಮ್ಮ ಸುತ್ತಮುತ್ತ ಪ್ರದೇಶಗಳನ್ನು ನಾವು ನೋಡಿದಾಗ ನಮಗೆ ಅನೇಕ ವ್ಯತ್ಯಾಸಗಳು ಕಾಣ್ತವೆ ಕಳೆದ ಹಲವು ವರ್ಷಗಳಲ್ಲಿ ಈ ಅರಣ್ಯ ಪ್ರದೇಶಗಳು ಇದ್ದದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಲಿ ಕಟ್ಟಡಗಳನ್ನು ನೋಡಬಹುದು ಅಥವಾ ಅರಣ್ಯಗಳು ನೆಲಸಮವಾಗಿ ಬಯಲು ಪ್ರದೇಶ ಆಗಿರುವಂತಹ ಸ್ಥಳಗಳನ್ನು ನಾವು ನೋಡಬಹುದು ಈ ಬೆಟ್ಟ ಗುಡ್ಡಗಳು ಇದ್ದದ್ದನ್ನೆಲ್ಲ ನೆಲ ಸಮ ಮಾಡಿ ಈ ರಸ್ತೆಯ ಕೆಲಸಗಳಿಗೆ ಆಗಿರಬಹುದು ಅಥವಾ ನಮ್ಮ ಕಟ್ಟಡಗಳಿಗೆ ಮನೆ ಕಟ್ಟಲಿಕ್ಕೆ ಈ ರೀತಿಯ ಕೆಲಸಕ್ಕಾಗಿ ಉಪಯೋಗಿಸಿರ್ತಾರೆ ಇನ್ನು ಕೆಲವು ಗದ್ದೆಗಳು ಕೃಷಿ ಮಾಡ್ತಾ ಇದ್ದಂತಹ ಗದ್ದೆಗಳು ಈಗ ಕೃಷಿ ಮಾಡದೇ ಹಾಗೇ ಉಳಿದು ಬರಡು ಭೂಮಿಯಾಗಿರುವುದನ್ನು ಕೂಡ ನಾವು ನೋಡಬಹುದು ನಮ್ಮ ಸುತ್ತಮುತ್ತಲಲ್ಲಿ ಅನೇಕ ನದಿಗಳು ಈಗ ನೀರಿಲ್ಲದೇ ಮಳೆ ಇಲ್ಲದೇ ನೀರಿಲ್ಲದಾಗಿ ಬತ್ತಿ ಹೋಗಿರುದನ್ನು ಕೂಡ ನಾವು ನೋಡಬಹುದು ಈ ರೀತಿ ಅನೇಕ ಭೂ ಪ್ರದೇಶಗಳಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತಾ ಇರಬಹುದು ಇನ್ನು ಕಳೆದ ಹಲವು ವರ್ಷಗಳಿಂದ ಇತ್ತೀಚಿನ ಋತುಮಾನದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ ಬೆಳಿಗ್ಗೆ ಈಗ ಬಿಸಿಲಿದ್ದರೆ ಮಧ್ಯಾಹ್ನದ ಹೊತ್ತಿಗೆ ಮಳೆ ಬರ್ತಾ ಇರ್ತದೆ ರಾತ್ರಿಯಾಗುವಷ್ಟರಲ್ಲಿ ಚಳಿ ಆಗ್ತಾ ಇರ್ತದೆ ಹೀಗೆ ನಾವು ದಿನದಲ್ಲಿಯೇ ಮೂರು ಕಾಲದನ್ ಕಾಲವನ್ನು ಅನುಭವಿಸುವ ಹಾಗೆ ನಮಗೆ ಅನಿಸ್ತದೆ ಹಿಂದಿನ ಕಾಲದಲ್ಲೆಲ್ಲ ಬೇಸಿಗೆಕಾಲ ಮಳೆಗಾಲ ಚಳಿಗಾಲ ಅಂತ ನಾವು ವ್ಯತ್ಯಾಸವನ್ನು ನೋಡಬಹುದಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಋತುಮಾನಗಳಲ್ಲಿನ ವ್ಯತ್ಯಾಸವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ ಋತುಮಾನಗಳಲ್ಲಿ ಕೂಡ ನಾವು ಬದಲಾವಣೆಯನ್ನು ಈಗ ಕಾಣ್ತಾ ಇದ್ದೇವೆ ಹಿಂದಿನ ಕಾಲದ ಹಾಗೆ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಈ ರೀತಿ ವ್ಯತ್ಯಾಸವನ್ನು ನಾವು ಇತ್ತೀಚಿನ ಕಾಲದಲ್ಲಿ ಮಾಡಲಿಕ್ಕಾಗ್ತಾ ಇಲ್ಲ